ಚಿತ್ರಕಲೆ ಬಿಡಿಸುವುದು ನನಗೆ ತುಂಬ ಚಿಕ್ಕ ವಯಸ್ಸಿನಿಂದ ಆಸಕ್ತಿ ಇದರಿಂದ ನಾನು ಶಾಲೆಯಲ್ಲೇ ನಾನು ಕ್ಲಾಸಸ್ಗಳಿಗೆ ಹೋಗ್ತಿದ್ದೆ ಚಿತ್ರಕಲೆ ಬಿಡಿಸಲು ಮತ್ತು ನಾನು ತುಂಬನೇ ಅದರಲ್ಲಿ ಇಂಪ್ರೂವ್ ಆಗಿದ್ದೆ ಅಂತಲೇ ಹೇಳ್ಬಹುದು ಮತ್ತೆ ನಾನು ಈವಾಗ ನನ್ನ ಒಬ್ಬ ಗೆಳೆಯನಿಗೆ ಬರ್ಡೆ ಟೈಮಲ್ಲಿ ನಾನು ಒಂದು ಗಿಫ್ಟ್ ಕೊಟ್ಟಿದ್ದೆ ಅದು ಅವ್ನಿಗೆ ತುಂಬ ಇಷ್ಟ ಆಗಿತ್ತು ನಾನು ಯಾವ ಗಿಫ್ಟ್ ಕೊಟ್ಟಿದೀನಂದ್ರೆ ನಾ ಅವನು ನಮ್ಮ ಗೆಳೆಯ ಒಂದು ಫೋಟೋ ತೆಗೆಸ್ಕೊಂಡಿದ್ದ ಅದು ತುಂಬ ಸುಂದರವಾಗಿತ್ತು ಮತ್ತು ಅವ್ನಿಗೆ ತುಂಬ ಚೆನ್ನಾಗಿ ಕಾಣ್ತಿದ್ದ ಅದೇ ಫೋಟೋನ ನಾನು ನಾನು ಡ್ರಾಯಿಂಗ್ ಮಾಡಿದ್ದೆ ಅಂತಲೇ ಹೇಳೋಕ್ಕೆ ಏಕೆಂದರೆ ಈವಾಗ ಎಲ್ಲರೂ ಗಿಫ್ಟ್ಗಳನ್ನ ಕೊಡ್ತಾರೆ ಅದೊಂಥರ ನಾರ್ಮಲಾಗಿ ಕೊಡ್ತಿರ್ತಾರೆ ಗಿಫ್ಟ್ ಶಾಪ್ಗಳಿಗೆ ಹೋಗಿ ಅವರೇ ಯಾವ ಗಿಫ್ಟ್ಗಳು ಸಿಗುತ್ತೆ ಅದನ್ನು ಖರೀದಿ ಮಾಡ್ಕೊಡ್ತಾರೆ ಆದರೆ ನಾನು ಹಂಗೆ ಮಾಡಿರಲಿಲ್ಲ ನಮ್ಮ ಫ್ರೆಂಡಿಗೆ ಅವ್ನು ಅವ್ನಿಗೆ ಇಷ್ಟವಾದ ಫೋಟೋನಾ ನನ್ಗೆ ಗೊತ್ತಿತ್ತು ಮುಂಚೆನೇ ನನಗೆ ಅವ್ನು ತಗಿಸ್ಕೊಂಡಿರೋ ಫೋಟೋದ್ರಲ್ಲಿ ಇದು ಅವ್ನಿಗೆ ಇಷ್ಟ ಅಂತ ಆ ಫೋಟೋನಾ ನಾನು ಪೆನ್ಸಿಲಲ್ಲಿ ನಾನೇ ಒಂದು ಸ್ಕೆಚ್ ನಾನೇ ಸ್ವತಃ ಸ್ಕೆಚ್ ಮಾಡಿ ಅವನಿಗೆ ಆ ಗಿ ಅವ್ನು ಬರ್ಡೆಗೆ ಗಿಫ್ಟ್ ಕೊಟ್ಟಿದ್ದೆ ಇದು ಅವ್ನಿಗೆ ತುಂಬನೇ ಇಷ್ಟ ಆಗಿತ್ತು ಏಕೆಂದ್ರೆ ಈ ರೀತಿ ಉಡುಗೊರೆಯನ್ನು ಯಾರೂ ಕೊಟ್ಟಿರಲಿಲ್ಲ ಅವ್ನಿಗೆ ಆದರಿಂದ ಅವ್ನಿಗೆ ತುಂಬ ಇಷ್ಟ ಆಗಿರೋದರಿಂದ ನಾನೇ ಅದು ಅದ್ರಲ್ಲೂ ಕೂಡ ಯಾರು ಕೈಯ್ಯಿಂದನೋ ಮಾಡಿಸಿರಲಿಲ್ಲ ನಾನು ನಾನೇ ನನ್ನ ಕೈಯ್ಯಾರ ಅದು ಡ್ರಾಯಿಂಗ್ನ ನಾನು ಸ್ಕೆಚ್ ಮಾಡಿ ಅವ್ನಿಗೆ ಕೊಟ್ಟಿದರಿಂದ ಅವ್ನಿಗೆ ತುಂಬನೇ ಇಷ್ಟ ಆಯಿತು ಅವನು ತುಂಬ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಈಗಲೂ ಕೂಡ ಅವನು ಇದನ್ನು ಈ ನಾನು ಕೊಟ್ಟಿರೋ ಗಿಫ್ಟ್ನಾ ಈಗಲೂ ಕೂಡ ಮರೆತಿಲ್ಲ ನಾವು ಯಾವಾಗ್ಲಾದ್ರೂ ಸಿಕ್ಕಿದಾಗ ಹೇಳ್ತಾಯಿರ್ತಾನೆ ನೀವು ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದೆ ನನ್ಗೆ ಈ ಅದು ನೀನು ನಿನ್ನ ಕೈಯ್ಯಾರೆ ಬಿ ಡ್ರಾಯಿಂಗ್ ಮಾಡಿ ನನ್ನ ಬರ್ಡೆಗೆ ಗಿಫ್ಟ್ ಕೊಟ್ಟಿದ ಅದು ನಂಗೆ ಅದು ತುಂಬನೇ ಇಷ್ಟ ಆಯಿತು ಅಂತ ಈಗಲೂ ಕೂಡ ಅವನು ಸಂತೋಷವನ್ನು ವ್ಯಕ್ತಪಡಿಸ್ತಾಯಿರ್ತಾನೆ